ನಮ್ಮ ಈಗಿನ ಭಾರತದ ಉದ್ಯೋಗದ ಕ್ಷೇತ್ರ ಇತ್ತೀಚಿಗೆ ತುಂಬ ಹದಗೆಡುತ್ತಿದೆ ಇದಕ್ಕೆ ಕಾರಣವೇನೆಂದರೆ ತುಂಬ ಯುವಕರು ತಮ್ಮ ಕಾಲೇಜನ್ನು ಮುಗಿಸಿದ ನಂತರ ಉದ್ಯೋಗ ಸಿಗುತ್ತಿಲ್ಲ ಇದಕ್ಕೆ ಕಾರಣವೇನೆಂದರೆ ನಮ್ಮ ಎಜುಕೇಷನ್ ಸಿಶ್ಟಮ್ ಮತ್ತು ಕೆಲವರು ತಮ್ಮ ಸ್ವಂತ ಕಂಪ್ನಿಯನ್ನು ಶ್ಟಾಟ್ ಮಾಡಲು ಪ್ರಯತ್ನಿಸುತ್ತಾರೆ ಆದರೆ ಅವರಿಗೆ ಸೂಕ್ತವಾದ ಸಬ್ಸಿಡಿಯನ್ನು ನಮ್ಮ ಭಾರತ ಸರ್ಕಾರ ಕೊಡುತ್ತಿಲ್ಲ ಮತ್ತು ಹೆಚ್ಚಾದ ಟ್ಯಾಕ್ಸನ್ನು ವಿಧಿಸಲಾಗುತ್ತಿದೆ ಇದು ಒಂದು ಪ್ರಮುಖ ಕಾರಣವಾಗಿದೆ ನಮ್ಮ ಭಾರತದಲ್ಲಿ ಉದ್ಯೋಗ ಕಡಿಮೆಯಾಗುತ್ತಿರುವುದಕ್ಕೆ ಹಾಗೂ ಯುವಕರು ಎಲ್ಲರೂ ಓದು ಮುಗಿದ ನಂತರ ತಾನು ಇಂಥ ಕಂಪ್ನಿಯಲ್ಲಿ ಕೆಲಸ ಮಾಡಬೇಕೆಂದು ಇಚ್ಛಿಸುತ್ತಾರೆ ಆದರೆ ತುಂಬ ಕೆಲವು ಜನ ಮಾತ್ರ ನಾನು ಒಂದು ಕಂಪ್ನಿಯನ್ನು ಕಟ್ಟಿ ಬಿಸ್ನೆಸ್ ಶುರು ಮಾಡಬೇಕು ಎಂದು ಯೋಚಿಸುತ್ತಾರೆ ಇದರಿಂದ ಹೆಚ್ಚಿನ ವಿದ್ಯಾರ್ಥಿಗಳು ನಾನು ಕೆಲಸನೇ ಮಾಡಬೇಕು ಎಂದು ಯೋಚ್ನೆ ಮಾಡುವುದರಿಂದ ಉದ್ಯೋಗ ಸೃಷ್ಟಿಯಾಗುವುದಿಲ್ಲ ಏಕೆಂದರೆ ಎಲ್ಲ ವಿದ್ಯಾರ್ಥಿಗಳು ಅಥವಾ ಎಲ್ಲ ಓದು ಮುಗಿಸಿದವರು ತಾನು ಒಂದಲ್ಲ ಒಂದು ಕಂಪ್ನಿಯಲ್ಲಿ ಉದ್ಯೋಗ ಮಾಡಬೇಕು ಎಂದು ಯೋಚಿಸಿದರೆ ಕಂಪ್ನಿಗಳಲ್ಲಿ ಅವರಿಗೆ ಉದ್ಯೋಗ ಕಡಿಮೆ ಆಗುತ್ತದೆ ಇದನ್ನು ಇದನ್ನು ನಾವು ಎದುರಿಸಿ ಎದುರಿಸಬೇಕೆಂದರೆ ನಮ್ಮ ಭಾರತ ಸರ್ಕಾರವು ಹೊಸದಾಗಿ ಕಂಪನಿಯನ್ನು ಶುರು ಮಾಡುವವರೆಗೆ ಪ್ರೋತ್ಸಾಹಿಸಬೇಕು ಮತ್ತು ಸೂಕ್ತವಾದ ಸಬ್ಸಿಡಿಯನ್ನು ಅವರಿಗೆ ನೀಡಿದರೆ ನಮ್ಮ ಭಾರತದಲ್ಲಿ ಉದ್ಯೋಗ ಸಮಸ್ಯೆಯನ್ನು ತೊಲಗಿಸಬಹುದು